ನಾನಿವಾಗ ಏನು ಮಾತಾಡ್ತಿದ್ದೀನಿ ಅಂತಂದ್ರೆ ಜೈವಿಕ ಅನಿಲ ಆ ಥರದಂದ್ರೆ ನಮ್ಮ ಕಡೆ ಬಯೋ ಗ್ಯಾಸ್ ಗೋಬರ್ ಗ್ಯಾಸ್ ಅಂತ ಕರಿತಾರೆ ಅದು ಯಾವ್ದ್ರಿಂದ ಮಾಡ್ತೀವಿ ಅಂತಂದ್ರೆ ಮನೆಯಲ್ಲಿ ಹಸು ಸಾಕಣೆ ಇರುತ್ತಲ್ಲ ಅದ್ರ ಸೆಗಣಿಯನ್ನು ತೊಗೊಂಡೋಗಿ ಅದ್ರೊಳಗಡೆ ಹಾಕ್ತೀವಿ ಕಲೆಕ್ಟ್ ಮಾಡ್ತಾರೆ ತುಂಬ ದಿನದ್ದು ಒಂದೇ ಟೈಮ್ ಅಷ್ಟು ಸಿಗೊಲ್ಲ ಒಂದು ಹ ಒಂದು ಮೂರು ದಿನದ್ದು ನಾಲ್ಕು ದಿನದ್ದು ತೊಗೊಂಡೋಗಿ ಹಾಕ್ತೀವಿ ಸೆಗ್ಣಿನ ಆ ಸೆಗಣಿನ್ನೆಲ್ಲ ಹಾಕ್ದಾಗ ಅದನ್ನೆಲ್ಲ ಕಲೆಸಿ ನೀರು ಹಾಕಿ ಕಲೆಸ್ತೀವಿ ಅದನ್ನು ಕಲೆಸ್ದಾಗ ಅದು ಒಳಗಡೆ ಹೋಗುತ್ತೆ ಒಂದು ಭೂಮೀಲಿ ದೊಡ್ಡದಾಗಿ ಟ್ಯಾಂಕ್ ಥರ ಮಾಡಿರ್ತೀವಿ ಅದ್ರಲ್ಲೋಗುತ್ತೆ ಅದರಿಂದ ಏನು ಉಪಯೋಗ ಅಂತಂದ್ರೆ ನಾವು ಮನೆಯಲ್ಲಿ ಗ್ಯಾಸ್ ಅಡುಗೆ ಮಾಡೋಕ್ಕೆ ಸ್ಟೌವಾಗಿ ಉಪ್ಯೋಗಿಸಬೋದು ಸ್ಟೌವಾಗಿ ಉಪ್ಯೋಗಿಸಿ ನೀವು ಮಾಮೂಲಿ ಅಡುಗೆಗಳು ಏನೇನು ಮಾಡ್ತೀವಿ ಪ್ರತಿಯೊಂದನ್ನು ಮಾಡಬೋದು ನಮಗೆ ಸಿಲಿಂಡರ್ನ ಉಳಿತಾಯ ಮಾಡುತ್ತೆ ಇದು ನಾವಿದನ್ನು ಹೆಂಗಪ್ಪ ಮಾಡಿದ್ವಿ ಅಂತಂದ್ರೆ ನಾವು ಒಂದು ಊರಿಗೋಗಿದ್ವಿ ಅಲ್ಲಿ ಅವರು ಇದನ್ನು ಮಾಡಿದ್ರು ಅವ್ರು ಹೇಳ್ತಿದ್ರು ನಾವು ಸಿಲಿಂಡರ್ಗೆ ತುಂಬಾನೇ ಕಡಿಮೆ ದುಡ್ಡು ಕೊಡ್ತೀವಿ ನಾವು ಸೀ ಇದು ಸೆಗಣಿಯಿಂದ ಬರೋದು ಗ್ಯಾಸ್ ಗೋಬರ್ ಗ್ಯಾಸಿಂದಲೇ ಮಾಡ್ತೀವಿ ಅಂದರೆ ಬಯೋ ಗ್ಯಾಸಿಂದ ಮಾಡ್ತೀವಿ ಅಂತ ಹೇಳ್ತಾರೆ ಹೌದಾ ನಮ್ಮನೆಯಲ್ಲೂ ಹಸುಗಳಿದೆ ಸುಮ್ನೆ ಸೆಗಣಿನ್ನ ತೊಗೊಂಡೋಗಿ ಬೇರೆ ಕಡೆ ಹಾಕ್ತೀವಿ ತೋಟಗಳಿಗಾಕ್ತೀವಿ ಅದ್ರ ಬದಲು ಇದಕ್ಕಾಕ್ದಾಗ ನಮಗು ದುಡ್ಡು ಸೇವಾಗುತ್ತೆಲ್ಲ ಅನ್ನೋದು ನಮಗು ತಲೆಲ್ಲಿ ಬಂತು ಅವಾಗ ಅವ್ರನ್ನ ಕೇಳಿದ್ವಿ ಏನೇನು ಬೇಕಾಗುತ್ತೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅವ್ರು ಹೇಳಿದ್ರು ಏನಿಲ್ಲ ಒಂದು ಟ್ಯಾಂಕ್ ಮಾಡಿ ಅದಕ್ಕೆ ಅಷ್ಟೇ ಅಂತ ಹೇಳಿದ್ರು ತುಂಬ ಏನೂ ಖರ್ಚಾಗಲ್ಲಂತೆ ಸರಿ ನಾವು ಮಾಡೋಣ ಅಂತ ಹೇಳಿ ನಾವು ತೊಗೊ ಬಂದು ಆ ಥರ ಪ್ಲ್ಯಾನ್ನ ತಗೊಂಬಂದಿಲ್ಲಿ ಎಗ್ಸ್ಕ್ಯೂಟ್ ಮಾಡಿದ್ವಿ ಮಾಡಿದಾಗ ಅದು ತುಂಬಾನೇ ಯುಟಿಲೈಝಾಯ್ತು ಹೆಂಗೆ ಅಂತಂದ್ರೆ ನಮ್ಮನೆಯಲ್ಲಿ ಹಸುಗಳಿದ್ದಾವೆ ಆಗ ಸೆಗಣಿನ್ನೆಲ್ಲ ತೋಟಕ್ಕಾಕ್ತೀವಿ ಅದನ್ನೇ ತೊಗೊಂಡೋಗಿ ಅಲ್ಲಿ ಅಲ್ಲಿಯೂ ಸೆಗಣಿಯೂ ವೇಸ್ಟಾಗ್ತಿರ್ಲಿಲ್ಲ ಅದ್ರಿಂದಲೇ ಬೇರೆ ಎಕ್ಸ್ಟ್ರಾಕ್ಟ್ ಬರ್ತಿತ್ತು ಬೇರೆದು ಅಂದರೆ ಸೆಗಣಿ ಎಷ್ಟು ಬೇಕು ಅಷ್ಟು ಇದು ಯೂಸಾಕೊಂಡು ಮಿಕ್ಕಿದೆಲ್ಲ ಸಪ್ರೇಟು ಬರ್ತಿತ್ತು ಆಚೆ ಕಡೆ ಅದನ್ನು ನಾವು ತೋಟಗಳಿಗೆ ಹಾಕಬೋದಾಗಿತ್ತು ಏನೆಂದ್ರೆ ಗೊಬ್ರ ಥರ ಈ ಸ್ ಏನಂತಲೇ ನಾವು ಮಾಡಿದ್ವಿ ಇವಾಗ ಇದನ್ನು ಗೋಬರ್ ಗ್ಯಾಸ್ ಅಂದರೆ ಬಯೋ ಗ್ಯಾಸನ್ನು ಅದು ನಮ್ಮೂರಲ್ಲಿ ತುಂಬ ಜನ ಮಾಡಿದ್ರು ಅಯ್ಯೋ ಇವ್ರ ಮನೇಲ್ಲಿ ಈ ಥರ ಆಗ್ತಿದೆ ದುಡ್ಡು ಸೇವಾಗ್ತಿದೆ ಅಂದರೆ ಯಾರು ತಾನೇ ಮಾಡೋಲ್ಲ ಹೇಳಿ ಸುಮ್ನೆ ದುಡ್ಡು ಖರ್ಚಾಗ್ತಿದೆ ಅಂದರೆ ಅವ್ರಗೂ ಟೆನ್ಷನ್ನಿರುತ್ತೆ ಸಿಲಿಂಡರ್ ನೋಡಿದ್ರೆ ಇವಾಗ ಸಾವಿರ್ದ ಆರುನೂರು ರೂಪಾಯಿ ಸಾವಿರ್ದ ಐದುನೂರು ರೂಪಾಯಿ ಇದೆ ಬಡವ್ರೆಲ್ಲ ಹೆಂಗೆ ಮಾಡೋಕಾಗುತ್ತೆ ಅವ್ರ ಮನೇಲ್ಲಿ ಹಸು ಸಾಗಣೆ ಇದ್ದು ಜಾಗ ಇದ್ರೆ ಅವರು ಮಾಡ್ಕೊಬೋದಲ್ವ ಸುಮ್ನೆ ಸೆಗ್ಣಿನ್ನ ವೇಸ್ಟ್ ಮಾಡೋ ಬದಲು ಎಷ್ಟು ಯುಟಿಲೈಝಾಗುತ್ತೆ ಅಂತಂದ್ರೆ ನಿಜ್ವಾಗಲೂ ನೀವು ನಂಬ್ತಿರೋ ಇಲ್ವೋ ತುಂಬ ಅಂದರೆ ತುಂಬ ಯುಟಿಲೈಝಾಗುತ್ತೆ ಗೋಬರ್ ಗ್ಯಾಸು ಬೇಗ ಅಡುಗೆ ಆಗುತ್ತೆ ಮತ್ತು ಅದು ಆರ್ಗಾನಿಕ್ ಸಿಲಿಂಡರ್ ಬೇರೆ ಕೆಮಿಕಲ್ ಗ್ಯಾಸಸ್ಸಿರುತ್ತೆ ಇದಾದರೆ ಆರ್ಗಾನಿಕ್ ಆಗಿರುತ್ತಲ್ವ ಸೆಗಣಿಯಿಂದ ಬರೋದು ಹಸುವಿನ ಹಸುನಿಂದ ಸೆಗಣಿ ಬರುತ್ತೆ ಅದಕ್ಕೋಸ್ಕರ ಮನೇಲ್ಲಿ ಹಸು ಸಾಕಿದ್ರೆ ಇಷ್ಟೆಲ್ಲ ಉಪ್ಯೋಗ ಇರುತ್ತೆ ಹಸುನಿಂದ ಹಾಲು ಬರುತ್ತೆ ಪ್ರತಿಯೊಂದಾಗುತ್ತೆ ನಮ್ಮ ರೈತಾಪಿ ವರ್ಗದೋರಿಗೆ ತುಂಬ ಅಂದರೆ ತುಂಬ ಯೂಸಾಗುತ್ತೆ ಬಯೋ ಗ್ಯಾಸ್ ಇವಾಗ ತೋಟಗಳಿಗೆ ಆಳುಗಳು ಬಂದಿರ್ತಾರೆ ಅವ್ರಿಗೆಲ್ಲ ಅಡುಗೆ ಮಾಡಬೇಕಂತಂದ್ರೆ ಸಿಲಿಂಡರಲ್ಲಿ ಇವಾಗ ಆಗೊಲ್ಲ ಅಷ್ಟು ಬೇಗ ಖಾಲಿಯಾಗೋಗುತ್ತೆ ಸಿಲಿಂಡರ್ ಆವಾಗ ಮನೆಯ ಆವಾಗ ನಾವೇನು ಯೂಸ್ ಮಾಡಬೋದಂದ್ರೆ ಗೋಬರ್ ಗ್ಯಾಸ್ ಯೂಸ್ ಮಾಡಬೋದು ಬಯೋ ಗ್ಯಾಸ್ ನ್ಯಾಚುರಲ್ಲಾಗಿ ಪ್ರೊಡ್ಯೂಸಾಗುತ್ತೆ ನಾವು ನ್ಯಾಚುರಲ್ಲಾಗಿ ಸಿಗೋದನ್ನು ಯಾಕೆ ಬಿಡಬೇಕು ಅದನ್ನೇ ನಾವು ತುಂಬ ಯುಟಿಲೈಝ್ ಮಾಡ್ಕೊಂಡು ಮಾಡ್ದಾಗ ನಮಗೆ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವ ಇವಾಗ ನೋಡಿದ್ರೆ ಎಂಥೆಂಥೊ ಕಾಯಿಲೆಗಳು ಬರುತ್ತೆ ಏನಕ್ಕೆ ಬರ್ತಿದೆ ಸಿಲಿಂಡರಿಂದ ಮಾಡ್ತೀವಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡಿ ಇದಾದ್ರೆ ನ್ಯಾಚುರಲ್ಲಾಗಿ ಸಿಗತ್ತೆ ಬಯೋ ಗ್ಯಾಸ್ ನಮಗೆ ಬಯೋ ಗ್ಯಾಸ್ ಅಂತ ಅದರಲ್ಲೇ ಹೇಳ್ತಿದೆ ನೋಡಿ ಬಯೋ ಅಂದರೆ ಏನು ನ್ಯಾಚುರಲ್ಲಾಗಿ ಸಿಗೋವಂಥದ್ದು ನಾವು ಅದನ್ನು ನಾವು ಯುಟಿಲೈಝ್ ಮಾಡ್ಕೊಬೇಕಷ್ಟೇ ಒಂದು ಪದಾರ್ಥದಿಂದ ಏನು ಸಿಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅದು ತುಂಬ ನಮಗೆ ಯೂಸ್ಫುಲ್ಲಾಗುತ್ತೆ ನಮ್ಮ ಇವಾಗ ತೋಟಕ್ಕೆ ಆಳ್ಗಳು ಬಂದಿರ್ತಾರೆ ಅವ್ರಿಗೆ ಅಡ್ಗೆ ಮಾಡಬೇಕಾಗುತ್ತೆ ಸಿಲಿಂಡರ್ ಎಷ್ಟಪ್ಪ ದಿನ ಅಡುಗೆ ಮಾಡಬೇಕು ದಿನಕ್ಕೆ ಇಪ್ಪತ್ತು ಜನ ಬರ್ತಾರೆ ಸಿಲಿಂಡರ್ ಎಷ್ಟು ವೇಸ್ಟಾಗೊಲ್ಲ ಮಾಡೋದಕ್ಕೋಸ್ಕರ ಅದೇ ನಾವು ಗೋಬರ್ ಗ್ಯಾಸ್ ಯೂಸ್ ಮಾಡಿದ್ರೆ ಸೆಗಣಿನ ತೊಗೊಂಡೋಗಿ ಹಾಕ್ತಿರ್ತೀವಲ್ಲ ಹಸುವಿಂದ ಸೆಗಣಿ ಬರ್ತಿರುತ್ತೆ ಆದ್ರಿಂದ ನಾವೇನು ದುಡ್ಡು ಕಟ್ಬೇಕು ಅನ್ನೋದಿರೊಲ್ಲ ಎಂಥದು ಇರೊಲ್ಲ ಆವಾಗ ಅರಾಮಾಗಿ ಮಾಡಬೋದು ನಾವು ಬಯೋ ಗ್ಯಾಸನ್ನು ಯೂಸ್ ಮಾಡೋದು ನಮಗೆ ನ್ಯಾಚುರಲ್ಲಾಗಿ ಸಿಗೋವಂಥದನ್ನು ನಾವು ತುಂಬ ಬಳಸಿಕೊಬೇಕು ನಾವೇನು ಮಾಡ್ತೀವಿ ಅಪ್ಡೇಟಾಗೋಗಿದ್ದೀವಿ ಆಧುನಿಕ ಜಗತ್ತಿಗೆ ಅಪ್ಡೇಟಾಗೋಗಿದ್ದೀವಿ ಆವಾಗ ನಾವು ಏನು ಬೇಗ ಸಿಗುವಂಥದಕ್ಕೆ ಇದು ಮಾಡ್ತೀವಿ ಇದನ್ನು ಯಾರು ಮೈ ಬಗ್ಸಿ ನಾವು ಕೆಲಸ ಮಾಡ್ತಿಲ್ಲ ಮಾಡಿದ್ರಲ್ವ ಯೂಸಾಗೋದು ಇವಾಗ ನಮ್ಮೂರಲ್ಲಿ ನಾವು ಹಾಕ್ಸಿದ್ದೀವಿ ಅಂತ ಬೇರೆಯವರೆಲ್ಲ ಹಾಕ್ಸೋಕ್ಕೆ ಶುರು ಮಾಡಿದ್ದಾರೆ ಅವ್ರ್ಗೇನು ಥಿಂಕಿಂಗು ದುಡ್ಡು ಸೇವಾಗ್ತಿದೆ ಅಂದರೆ ಯಾರುತಾನೇ ಮಾಡೊಲ್ಲ ಹೇಳಿ ಮಾಡಬೋದಲ್ವ ಆವಾಗ ತುಂಬ ಅಂದರೆ ತುಂಬ ಇವಾಗ ಒಬ್ರು ಮನೆಯಲ್ಲಿ ಒಂದು ಹಸು ಇದೆ ಅಂದರೆ ಅದೆಷ್ಟು ಸೆಗಣಿಯಾಗುತ್ತೆ ಒಂದು ಮಂಕರಿ ಸೆಗಣಿಯಾಗುತ್ತೆ ಅಂತೆಂದ್ರೆ ಒಂದು ಮಂಕರಿ ಸಗಣಿಗೇ ಒಂದು ಅಟ್ಲೀಸ್ಟಂದ್ರು ಒಂದು ಟೈಮ್ ಅಡುಗೆ ಮಾಡೋವಷ್ಟು ಸಿಗುತ್ತಲ್ವ ಗ್ಯಾಸು ಅದೇ ಥರ ಎರಡು ಮಂಕರಿ ಸೆಗಣಿ ಹಾಕ್ತಂದ್ರೆ ಎಷ್ಟಾಗೊಲ್ಲ ಹೇಳಿ ನಮ್ಮ ಕೈಯಲ್ಲಿದೆ ನಾವೇನು ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ಇದು ಒಂಥರ ತುಂಬ ಅಂದರೆ ತುಂಬ ನ್ಯಾಚುರಲ್ ತುಂಬ ಆರೋಗ್ಯಕ್ಕೆ ಒಳ್ಳೆ ಆಗಿರುವಂಥದ್ದು ಇದು ಓಕೆ ಇಷ್ಟು ಹೇಳಬೋದು ಬೇರೆ ಏನು ಹೇಳೊಕ್ಕಾಗುತ್ತೆ ಹೇಳಿ ನಮಗೆ ಅದೊಂಥರ ಅಭ್ಯಾಸ ಆಗೋಗಿದೆ ಏನು ನಮ್ಮನೆಯಲ್ಲಿ ಈ ಥರ ಇದೆ ನಾವು ಇದರಲ್ಲೇ ಮಾಡೋದು ಅದು ಆರೋಗ್ಯಕ್ಕೆ ಒಳ್ಳೇದು ಪ್ರತಿಯೊಂದಕ್ಕೂ ಒಳ್ಳೇದಾಗಿರುವಾಗ ನಾವು ಯಾಕೆ ಬಿಡಬೇಕು ಸುಮ್ನೆ ಮನೆ ಹತ್ರ ಸಿಗೋವಂಥ ಬಯೋ ಬಯೋ ಅಂದರೆ ನ್ಯಾಚುರಲ್ಲಾಗಿ ಸಿಗೋವಂಥದನ್ನು ಯಾಕೆ ಬಿಡಬೇಕು ಸುಮ್ನೆ ಬಿಟ್ಟಾಗ ಅದು ವೇಸ್ಟಾಗುತ್ತೆ ವ್ಯರ್ಥ ಆಗುತ್ತೆ ಅದನ್ನು ಉಪಯೋಗಸುವಂಥ ಬುದ್ದಿ ನಮಗಿರಬೇಕು ಅದರಿಂದ ಏನೇನು ಯೂಸಸ್ ಅನ್ನೋದು ನಮಗೆ ಗೊತ್ತಿರಬೇಕು ಆವಾಗ ನಾವೇನು ಬೇಕಾದರೂ ಮಾಡೋಕ್ಕಾಗುತ್ತೆ ಇಲ್ಲಂದ್ರೆ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋದಕ್ಕಾಗೊಲ್ಲ ನಾವು